ನನ್ನ ಜೀವನದಲ್ಲಿ ಮಹತ್ವದ ನಿರ್ಧಾರ ಕೈಗೊಂಡ ಸಂದರ್ಭ ಈ ಸಂದರ್ಭದಲ್ಲಿ ನಾನು ತುಂಬ ಧೈರ್ಯ ಇರಲಿಲ್ಲ ಆಗ ನನಗೆ ತುಂಬ ಚಂಚಲ ಮನಸ್ಸಿನವಳಾಗಿದ್ದೆ ನಾನು ಯಾವಾಗ ಅಂದರೆ ಪಿ ನನ್ನ ಹತ್ತನೇ ತರಗತಿ ಮುಗಿದ್ಮೇಲೆ ನಾನು ಈ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿತ್ತು ಯಾಕಂದರೆ ನಾನು ಪದವಿ ಪೂರ್ವ ಕಾಲೇಜಿಗೆ ಸೇರಬೇಕಿತ್ತು ನಾನು ಯಾವ ಕೋರ್ಸ್ ತಗೋಬೇಕು ಅನ್ನೋ ಗೊಂದಲದಲ್ಲಿದ್ದೆ ಆಗ ನಾನು ಕಾಲೇಜಿಗೆ ಹೋದಾಗ ಅವರ ನಿರ್ದೇಶನದ ಪ್ರಕಾರ ನಾನು ಸೈನ್ಸ್ ತಗೋಬೇಕಂತ ನಾನು ನಿರ್ಧಾರ ತೆಗೆದುಕೊಂಡೆ ಆದರೆ ಕಾರಣಾಂತರಗಳಿಂದ ನಾನು ತೆಗೆದುಕೊಳ್ಳೋಕ್ಕೆ ಆಗಲಿಲ್ಲ ಮನೆಯಲ್ಲಿ ಎಲ್ಲರೂ ಸೈನ್ಸ್ ಬೇಡ ಅಂತ ಹೇಳಿದ್ದಕ್ಕೆ ನಾನು ತೆಗೆದುಕೊಳ್ಳಲ್ಲಿಲ್ಲ ಆದರೆ ನನ್ನ ಅಣ್ಣನನ್ನು ನಾನು ಕೇಳಿದಾಗ ಅವನು ಎಲ್ಲರೂ ಸೈನ್ಸ್ ಓದ್ತಾರೆ ಕಾಮರ್ಸ್ ತಗೋ ಎಂದು ಹೇಳ್ ಹೇಳಿದ ನನಗೂ ಯಾಕೋ ಸರಿ ಅನಿಸಿತು ನಾನು ಆ ಸೈ ಕಾಮರ್ಸನ್ನು ತೆಗೆದುಕೊಂಡೆ